ನಮ್ಮ ಸಾಂಸ್ಕೃತಿಕ ಪರಂಪರೆಗಳೆಂದರೆ ಹಳೆಯ ಶಾಸನ ಹಳೆಯ ದೇವಾಲಯ ಮುಂತಾದವುಗಳು ಅಮೂಲ್ಯವಾದ ಹಳೆಯ ಕಾಲದ ವಸ್ತುಗಳನ್ನು ಹಾಳು ಮಾಡುವುದು ಅಪರಾಧ ಅದು ಎಷ್ಟೋ ಎಷ್ಟೊ ಕಾಲದಿಂದ ಸಂಗ್ರಹಿಸಲ್ಪಟ್ಟ ಅವಶೇಷಗಳಾಗಿದೆ ಅದರಲ್ಲಿ ನಾಣ್ಯ ಹಳೆಯ ನಾಣ್ಯಗಳಾಗಿರ್ಬೋದು ಹಳೆಯ ರಾಜರು ಆಡಳಿತ ನಡೆಸ್ತಿದ್ದ ವಸ್ತುಗಾಳಗಿರ್ಬೋದು ಹಾಗು ಅದರಲ್ಲಿ ನಾವು ರಾಜರು ನಮ್ಮ ಇತಿಹಾಸ ಇರ್ಬೋದು ಹೇಗೆ ಇತಿಹಾಸ ಸೃಷ್ಟಿಯಾಗಿದೆ ಹಾಗು ಅದಕ್ಕೆ ಕಾರಣಗಳು ಯಾರು ಯಾರು ಅಂತದು ಅನೇಕ ರೀತಿಯ ಇರುತ್ತಾರೆ ನಮ್ಮ ಸಂಸ್ಕೃತಿಯೆಂದರೆ ಪುರಾತನವಾದದ್ದು ಅದು ನಮಗೆ ಹಳೆಯ ಕಾಲದಿಂದ ಬೇರೆಯವರು ಹೇಳಿಕೊಟ್ಟು ಬಂದಿದೆ ಈಗ ಅದರ ಪುರಾವೆಗಳು ಈ ಹಳೆಯ ಸ್ಮಾರಕಗಳಾಗಿವೆ ಹಾಗು ಹಳೇ ದೇವಾಲಯಗಳಲ್ಲಿ ಅಥವಾ ಗ್ರಂಥಾಲಯಗಳಲ್ಲಿ ಅವರ ಚರಿತ್ರೆಗಳನ್ನು ಓದಬೋದು ಅಥವಾ ವಿವಿಧ ರೀತಿಯ ಇದು ಖಡ್ಗ ಆಗಿರ್ಬೋದು ಅವರು ಬೇಟೆ ಆಡುತ್ತಿದ್ದ ಬಿಲ್ಲು ಬಾಣ ಆಗಿರ್ಬೋದು ಇದನ್ನೆಲ್ಲ ಹಾಳು ಮಾಡುವುದು ಶಿಕ್ಷಾರ್ಹ ಅಪರಾಧ ಅದನ್ನೆಲ್ಲ ನಾವು ನಮ್ಮ ಮುಂದಿನ ಪೀಳಿಗೆಗೆ ಸಂಗ್ರಹಿಸಿ ಕೊಟ್ಟು ಅವರಿಗೆ ಉಪಯೋಗವಾಗುವಂಥ ನೀಡಬೇಕು